ಹಲೋ ಯಾರು ಮಾತಾಡೋದು ಹಾಂ ನಮಸ್ತೆ ಹೇಳಿ ಸರ್ ನಮಸ್ತೆ ಹೇಳಿ ಹೇಳಿ ಹೇಳಿ ಹೌದು ಸರ್ ಹಾಂ ನಿನ್ನೆ ಉಪ್ಪಿನ ಉಪ್ಪಿನ ಶಾಖ ಬಗ್ಗೆ ಕೊಟ್ಟಿದ್ದೀರಾ

ಮತ್ತು ಇವತ್ತು ನಾನು ಸ್ವಲ್ಪ ಬಿಜಿ ಇದ್ದೇನೆ ಸರ್ ನಾಳೆ ಬೆಳಗ್ಗೆ ಬರ್ತೀರಾ ಮದ್ದು ಹೌದು ಮದ್ದೂ ಯಾವ್ದು ಬೇಕು ಸರ್ ಬೇರೆ ಯಾವುದು ಕೊಡೋದು ನಿಮಗೆ ಕಹಿ ಬೇವಿಂದು ಕಷಾಯ ಕಹಿ ಬೇವಿಂದು ಕಷಾಯ ಅದೂ ಕಹಿ ಬೇವಿಂದು ಬೆಲ್ಲ ಇದು ಮಾಡಿ ನ ಇದೂ ಇಟ್ಟು ಅದರಲ್ಲಿಟ್ಟು ಎಲ್ಲ ಇದು ಕುದಿಸಿ ಇದು ಮಾಡಬೇಕು ಅದನ್ನೆಲ್ಲ ಬೇಯಿಸಿ ಹಾಂ ಸ್ವಲ್ಪ ಅದು ಇದೊಂದು ಮಾಡಿ ಮತ್ತೆ ಬನ್ನಿ ನಾಳೆ ಹಾಂ ನಾಳೆ ಬನ್ನಿ ಅದ ಅದರಲ್ಲಿ ಕಮ್ಮಿ ಆಗ್ತದೆ ಹೆಚ್ಚು ಹಾಂ ಕಮ್ಮಿ ಆಗ್ತದೆ ನಾಳೆ ಬನ್ನಿ ಬಾವು ಬಂದಿದೆಯಾ ಅದಕ್ಕೆ ಅದಕ್ಕೆ ಒಂದು ಪ್ಲಾಸ್ಟರ್ ಇದು ಇದು ಅರ್ಜೆಂಟಿಗೆ ಬೇಕಾದರೆ ಮೆಡಿಕಲಲ್ಲಿ ಪ್ಲಾಸ್ಟರ್ ತಗೊಳ್ಳಿ ಒಂದು ಬ್ಯಾಂಡೇಜ್ ಹಾಕಿ ಆ ಪ್ಲಾಸ್ಟರ್ ಸಿಗ್ತದೆ ಮೆಡಿಕಲಲ್ಲಿ ಕೇಳಿ ಅದರಲ್ಲಿ ದೊಡ್ಡ ದೊಡ್ಡದು ಪ್ಲಾಸ್ಟಿಕ್ ಬರುತ್ತೆ ಒಂದು ಪ್ಲಾಸ್ಟರ್ ಬರ್ತದೆ ಅದನ್ನ ಹಾಕಿ ಅದರಲ್ಲಿ ನಿಮಗೆ ತು ನೈನ್ಟಿ ಪರ್ಸೆಂಟ್ ಕಮ್ಮಿ ಆಗ್ತದೆ ಸರ್ ಹಾಂ ಹ್ಞೂ ಫುಡ್ಡು ತಿನ್ನಿ ಫುಡ್ಡು ತಿನ್ಬೇಕು ತೊಂದರೆ ಇಲ್ಲ ಫುಡ್ಡು ಯಾವ್ದಕ್ಕೆ ಮಿಸ್ ಆಗುವುದಿಲ್ಲ ಆಯಿತ

ಆಯ್ತು ಆಯ್ತು ಆಯಿತು ತ್ಯಾಂಕ್ ಯು ಆಯಿತು ಹಾಂ